ಹಲೋ ಯಾರಿದು ಓಕೆ ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ ಯಾರಾದರೂ ಕೊಟ್ರೋ ಹೇಗೆ ಓಕೆ ಓಕೆ ಓಕೆ ಏನಂತ ಹೇಳಿದ್ರು ನಿಮ್ಮ ಫ್ರೆಂಡು ಹ್ಞೂ ಹ್ಞೂ ಹ್ಞೂ ಓಕೆ ಏನು ಬೇಕಾಗಿತ್ತು ಓಕೆ ಓಕೆ ಹೌದಾ ಓಕೆ ನಿಮ್ದು ಏನಾಗಿದೆ ಏನಾಗಿದೆ ಅಂತ ಹೇಳಿದ್ರಿ ಹೇಳಿ ಓಕೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಸೊ ಕಂಪ್ಯೂಟರ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಆಗಿದ್ದೀರಿ ಮುಂಚೆ ಎಲ್ಲಾರು ಕಲ್ತಿದೀರಾ ಇಲ್ಲ ಸ್ಟಾರ್ಟಿಂಗ್ ಸ್ಟೇಜೆಯಾ ಓಕೆ ಸರಿ ಹಾಗಾದರೆ ಒಂದು ಕೆಲಸ ಮಾಡಿ ನನಗೆ ಗೊತ್ತಿರೊ ಅಂಥದ್ದು ಒಂದು ಕಡೆ ಇದೆ ಈಗ ಪ್ರೆಸೆಂಟೂ ನೀವು ಯಾವ ಏರ್ಯಾದಲ್ಲಿದ್ದೀರಿ ದಾಸರಳ್ಳಿಯಾ ಓಕೆ ದಾಸರಳ್ಳಿಲಿದ್ದೂ ನಿಮಗೆ ಆ ಕಡೆ ಯಾವುದು ಎನ್ ಜಿ ಓ ಅಂತ ಗೊತ್ತಾಗ್ಲಿಲ್ವ ಓಕೆ ನನಗೆ ಗೊತ್ತಿರೋದು ಒಂದು ಎನ್ ಜಿ ಓ ಇದೆ ಆಶಂಕುರ ಸೆಂಟರ್ ಅಂತ ಆಂ ನೀವಲ್ಲಿ ಹೋಗಿ ಒಂದ್ಸರಿ ಬೇಕಾರೆ ವಿಸಿಟ್ ಮಾಡಿ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ ಅಲ್ಲಿ ನಿಮಗೆ ಏನೇನಿರುತ್ತಪ್ಪಾ ಅಂತಂದ್ರೆ ನಾರ್ಮಲ್ ಬೇಸಿಕ್ ಕಂಪ್ಯೂಟರ್ ಹೇಳಿಕೊಡ್ತಾರೆ ಅದ್ರ ಜೊತೆ ನಿಮಗೆ ಏನು ಲೈಫ್ ಸ್ಕಿಲ್ಸ್ ಇರುತ್ತೆ ಲೈಫ್ ಸ್ಕಿಲ್ಸ್ ಅಂದರೆ ನೀವು ನಾರ್ಮಲಿ ಕಮ್ಯುನಿಕೇಶನ್ನು ಇರಬೋದು ಅಂದರೆ ಹೇಗೆ ಈಗ ನಾವು ಬೇರೆಯವ್ರತ್ರ ಯಾವರೀತಿ ಮಾತಾಡಬೇಕು ಅಥ್ವಾ ಈಗ ಯಾವುದೇ ಒಂದು ಟೆಕ್ನಿಕಲ್ ಆಗಿರಬೋದು ಟೆಕ್ನಿಕಲ್ ಸ್ಕಿಲ್ಸು ಅಂದರೆ ಈಗ ಇಂಟರ್ನೆಟ್ ಯೂಸ್ ಮಾಡೋದಿರ್ಬೋದು ಕೆಲವ್ರಿಗೆಲ್ಲ ಇನ್ನೂ ಸ್ಟಾರ್ಟಿಂಗಲ್ಲಿ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಇಂಟರ್ನೆಟ್ ಬಗ್ಗೆ ಇರುತ್ತೆ ಸೊ ಎಗೈನ್ ಕಮ್ಯುನಿಕೇಷನ್ ಬಗ್ಗೆ ಇರುತ್ತೆ ನೆಕ್ಸ್ಟು ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಇರುತ್ತೆ ಅದ್ರ ಜೊತೆ ನಿಮಗೆ ಇಂಟ್ರೆಸ್ಟ್ ಇರೊವಂಥ ಒಂದು ಯಾವುದೇ ಒಂದು ಇಂಟ್ರೆಸ್ಟ್ ನೋಡ್ಬಿಟ್ಟು ಊಂ ನಿಮಗೆ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಇರುತ್ತೆ ಅದು ಓಕೆನಾ ಆ ತ್ರೀ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಿಮಗೆ ಯಾವುದ್ರ ಇಂಟ್ರೆಸ್ಟ್ ಇರುತ್ತೋ ಅಂದರೆ ಜ್ವಾ ಯಾವ ಜ್ವಾಬ್ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಜಾಬ್ ಸೆಕ್ಟರಲ್ಲಿ ನಿಮಗೆ ಪ್ಲೇಸ್ಮೆಂಟ್ನೂ ಕೊಡಿಸ್ತಾರೆ ಓಕೆನಾ ಹೌದು ನಿಮಗೆ ಯಾವ ಜಾಬ್ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಬ್ಯಾಂಕಿಂಗಾ ಅಥ್ವಾ ಏನು ಬಿ ಪಿ ಓ ಜಾಬ್ಸಾ ಲೈಕ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿದೆ ಓಕೆ ಡಿಗ್ರಿ ಯಾವ ಕಾಂಬಿನೇಶನ್ ನಿಮ್ದು ಓಕೆ ಬಿ ಎ ನಾ ಡಿಗ್ರಿ ಬಿ ಎ ಅಂತಂದ್ರೆ ಓಕೆ ಕೇಳ್ಬಿಟ್ಟು ಒಂದ್ಸರಿ ಇನ್ಫಾಮ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಓಕೆ ಓಕೆ ಒಂದ್ಸರಿ ಅಡ್ರಸ್ ಬೇಕಾದ್ರೆ ಇದು ದಾಸರಳ್ಳಿ ನಾನು ನಂಬರೂ ಇದೇ ನಂಬರ್ಗೆ ಕಳಿಸ್ಕೊಡ್ತೀನಿ ನಿಮಗೆ ಒಂದ್ಸರಿ ಕಾಲ್ ಮಾಡಿ ತಿಳ್ಕೊಳ್ಳಿ ಆಯ್ತಾ ಓಕೆ ಓಕೆ ಓಕೆ ಆಯ್ತು